ಅಲೋ ಅಲೋ ನಮಸ್ಕಾರ ಸರ್ ನಾವು ಕೋಲಾರದಿಂದ ಮಾತಾಡ್ತಾ ಇರೋದು ಸರ್ ನೀವು ಸರ್ ನಮಗೆ ಹೂವ ಸಂಪಿಗೆ ಹೂವ ಬೇಕು ಇದು ಸಾಮಂತಿಗೆ ಹೂವ ಬೇಕಾಗಿತ್ತು ಏನು ರೇಟು ಏನು ಸರ್ ಹೆಂಗೆ ಸರ್ ಮಾರ್ಕೆಟ್ ರೇಟು ರೆ ಆಮೇಲೆ ಕೆಂಪು ಗುಲಾಬಿ ಹಾಂ ಹಾಂ ಎಷ್ಟು ಆಗುತ್ತೆ ಸರ್

ಹಾಂ ಕನಕಾಂಬ್ರ ಹಾಂ ಹಾಂ

ಹಾಂ ಸಂಪಿಗೆ ಹೂ ಗೊತ್ತು ಹೇಳಿ ಹಾಂ ಹಾಂ ಹಾಂ ಹಾಂ ಹೂವನ್ ಲೆಕ್ಕ ಕೊಡ್ತೀರಲ್ವಾ ನೂರು ಗ್ರಾಮ್ ಅದೇ ಸರ್ ಇದು ಹೂವಿನ ಬೆಳೆ ತೋಟ ಎಲ್ಲ ತೋರಿಸ್ತೀರಾ ಏನಾದ್ರೂ ಬಂದರೆ ಹಾಂ ಹಾಂ ಅಲ್ಲ ಅಲ್ಲ ಹಾಂ ಪ್ಯಾಕೇಜ್ ಹಂಗೆನಾರ ಇದ್ದರೆ ಇದು ಹೆಣ್ಣು ಮ ಮಗ್ಳ ಮದುವೆ ಇದೆ ಹೇಳ್ತಿವಿ ತೋರಿಸ್ದ್ರೆ ಚೆನ್ನಾಗಿರತ್ತೆ ಅಂತ ಹಾಂ

ಎಷ್ಟು ಆಗ್ಬೋದು ಸರ್ ಅಮೌಂಟು ಸ್ವಲ್ಪ ಹೆಚ್ಚು ಕಡಿಮೆ ಡೆಕೊರೇಷನ್ ಅಂದರೆ ಸರ್ ಹಾಂ ಹಾಂ

ಹಾಂ ಹಾಂ ಸೆಲೆಕ್ಟ್ ಮಾಡ್ಬೋದು ಅಲ್ಲಿ ಹಾಂ ಹಾಂ ಹಾಂ ಇನ್ನೂ ಎಷ್ಟು ವೆರೈಟಿ ಇದೆ ಸರ್ ಇದು ಡಕೊ ಡಕೊರೇಷನಲ್ಲಿ

ಹಾಂ ಆಯಿತು ಸರ್ ಹಾಂ

ಆಯ್ತು ಸರ್ ತ್ಯಾಂಕ್ ಯು ಸರ್